ನನ್ನ ನೆಚ್ಚಿನ ಸೀಸನ್ ಅಂದರೆ ಕಾಲ ಅಂತ ಅಂದ್ರೆ ನನಗೆ ಚಳಿಗಾಲ ತುಂಬ ಇಷ್ಟ ಯಾಕೆ ಅಂದರೆ ಚಳಿಗಾಲದಲ್ಲಿ ನಾವು ಸ್ವಲ್ಪ ಎಲ್ಲ ಕಡೆ ಟೂರ್ ಹೋಗೋದು ಪ್ರವಾಸ ಹೋಗೋದೆಲ್ಲ ತುಂಬ ಮಾಡ್ತೀವಿ ಮಳೆಗಾಲದಲ್ಲಿ ನಮ್ಮದು ಮಲೆನಾಡಾಗಿರೋದ್ರಿಂದ ತುಂಬ ಮಳೆ ಇರುತ್ತೆ ಜಾಸ್ತಿ ಹೊರಗಡೆ ಎಲ್ಲ ಹೋಗೋಕ್ಕಾಗೋಲ್ಲ ಮತ್ತು ಎಲ್ಲರೂ ಆ ಟೈಮಲ್ಲಿ ಸ್ವಲ್ಪ ವೆದರ್ ಚೇಂಜ್ ಆಗೋದ್ರಿಂದ ಎಲ್ಲರಿಗೂ ಸ್ವಲ್ಪ ಶೀತ ಆಗೋದು ಇದೆಲ್ಲ ಆಗ್ತಾಯಿರುತ್ತೆ ನೀರು ಹೊಸ ನೀರು ಬಂದಿರೋದ್ರಿಂದ ಆ ನೀರಿಂದ ಎಲ್ಲ ಸ್ವಲ್ಪ ಶೀತ ಆಗೋದು ಜ್ವರ ಬರೋದೆಲ್ಲ ಕಾಮನ್ ಆಗಿ ಬರ್ತಾ ಇರುತ್ತೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಜಾಸ್ತಿ ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ ಮತ್ತು ಇನ್ನು ಬೇಸಿಗೆಯಲ್ಲಿ ವಿಪರೀತ ಬಿಸಿಲಿರುತ್ತೆ ಆ ಟೈಮಲ್ಲೂ ನಾವು ಹೊರಗಡೆ ಎಲ್ಲ ಹೋಗೋದು ತುಂಬ ಕಷ್ಟ ಆ ಸೆಕೆ ತಡೆಯೋಕ್ಕಾಗೋಲ್ಲ ಹಾಗಾಗಿ ನನಗೆ ತುಂಬ ಇಷ್ಟವಾದ ಸೀಸನ್ ಅಂತ ಅಂದರೆ ಚಳಿಗಾಲ ಚಳಿಗಾಲ ಯಾಕೆ ಇಷ್ಟ ಅಂತ ಅಂದ್ರೆ ಆ ಚಳಿಗಾಲದ ಸೀಸನ್ನಲ್ಲಿ ಗಿಡಗಳೆಲ್ಲ ಹೊಸದಾಗಿ ಚಿಗುರೋಡೆಯೋಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಚಳಿಗಾಲದಲ್ಲಿ ಬರುವಂತಹ ಹಣ್ಣುಗಳು ನನಗೆ ತುಂಬ ಇಷ್ಟ ಅಂದರೆ ಕಿತ್ತಲೆ ಹಣ್ಣು ಈ ಥರ ಹಣ್ಣುಗಳು ತುಂಬ ಇಷ್ಟ ಮತ್ತು ಚಳಿಗಾಲದಲ್ಲಿ ನಾವು ತುಂಬ ಕಡೆ ಪ್ರವಾಸ ಹೋಗ್ತೀವಿ ಆವಾಗ ಎಲ್ಲ ವೆದರ್ ತುಂಬ ಚೆನ್ನಾಗಿರುತ್ತೆ ಅಂದರೆ ತುಂಬ ಬಿಸಿಲು ಇರಲ್ಲ ಈ ಕಡೆ ಮಳೇನು ಇರಲ್ಲ ಆರಾಮಾಗಿ ಎಲ್ಲ ಕಡೆ ಸುತ್ತಾಡಿಕೊಂಡು ನಮಗೆ ಹೇಗೆ ಬೇಕೋ ಹಾಗೆ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಬರೋಕ್ಕೆ ಸಿ ಆ ಸೀಸನ್ ಚಳಿಗಾಲ ತುಂಬ ಚೆನ್ನಾಗಿದೆ ಮತ್ತು ಚಳಿಗಾಲದ ಟೈಮಲ್ಲಿ ನಮಗೆ ಮದುವೆ ಸೀಸನ್ಗಳೇ ಜಾಸ್ತಿ ಬರುತ್ತೆ ಫಂಕ್ಷನ್ಗಳು ತುಂಬ ಜಾಸ್ತಿ ಬರುತ್ತೆ ಆವಾಗ ನಾವು ನಮಗೆ ಬೇಕಾದ ಬಟ್ಟೆ ಇರಬಹುದು ನಮಗೆ ಏನೇನು ಬೇಕೋ ಎಲ್ಲ ವಸ್ತುಗಳನ್ನ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋದು ಮತ್ತೆ ಎಲ್ಲ ಫಂಕ್ಷನ್ಸ್ನ ಅಟೆಂಡ್ ಮಾಡೋದು ಮತ್ತೆ ಎಲ್ಲ ನಮ್ಮ ಫ್ರೆಂಡ್ಸು ಮತ್ತೆ ನಮ್ಮ ಸಂಬಂಧಿಕರು ನಮ್ಮ ಸ್ನೇಹಿತರು ಎಲ್ಲರೂ ಎಲ್ಲ ಕಡೆ ಒಟ್ಟಿಗೆ ಸೇರ್ಕೊಳ್ಳೋದು ಎಲ್ಲ ವಿಷಯಗಳನ್ನ ಮಾತಾಡೋದು ಆಮೇಲೆ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಮಾಡೋದು ಇದೆಲ್ಲ ಆ ಟೈಮಲ್ಲಿ ತುಂಬ ಮಾಡ್ತೀವಿ ಹಾಗಾಗಿ ನನಗೆ ಚಳಿಗಾಲ ಅಂತ ಅಂದ್ರೆ ತುಂಬ ಇಷ್ಟ ಮತ್ತು ಚಳಿಗಾಲ ಟೈಮಲ್ಲಿ ನಮ್ಮೂರಲ್ಲಿ ನಮ್ಮೂರ ಹತ್ರ ಒಂದು ಪಕ್ಷಿಧಾಮ ಇದೆ ಆ ಪಕ್ಷಿಧಾಮಕ್ಕೆ ತುಂಬ ಪಕ್ಷಿಗಳು ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಊರಿಂದ ಎಲ್ಲ ಬರ್ತವೆ ಬಂದು ಎಲ್ಲ ಗೂಡು ಕಟ್ಟಿ ಅಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಹೋಗ್ತವೆ ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಆ ಪಕ್ಷಿಗಳು ಕೂಗೋದು ಅವುಗಳ ಚಲನವಲನ ಅದೆಲ್ಲ ಫೋಟೊ ತೆಗೆಯೋದು ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋದು ಅಂತ ಅಂದ್ರೆ ತುಂಬ ಇಷ್ಟ ಅದಕ್ಕೆ ನಾನು ಚಳಿಗಾಲನ ತುಂಬ ಇಷ್ಟ ಪಡ್ತೀನಿ ಚಳಿಗಾಲ ಶುರುವಾಯಿತು ಅಂತ ಅಂದ್ರೆ ಆ ಪಕ್ಷಿಗಳು ಗುಂಪು ಗುಂಪಾಗಿ ಬರೋದು ಕುತ್ಕೊಳ್ಳೋದು ಆ ಆ ಜಾಗವೂ ನೋಡೋಕೆ ತುಂಬ ಚೆನ್ನಾಗಿದೆ ಆವಾಗಿನ್ನೂ ಮಳೆ ಮುಗಿದಿರುತ್ತೆ ಮಳೆ ಮುಗಿದಿರೊದ್ರಿಂದ ನಮಗೆ ನೀರು ಚೆನ್ನಾಗಿ ಬರ್ತಿರುತ್ತೆ ಹೊಳೆಯಲ್ಲಾಗ್ಲಿ ಕೆರೆಯಲ್ಲಾಗಲಿ ನೀರು ಇರುತ್ತೆ ಮತ್ತು ಎಲ್ಲ ಕಡೆ ಹಸಿರು ಸ್ಟಾರ್ಟ್ ಆಗಿರುತ್ತೆ ಅದು ನೋಡೋಕ್ಕು ಚೆನ್ನಾಗಿರುತ್ತೆ ಮನಸ್ಸಿಗೂ ನೆಮ್ಮದಿಯಾಗಿರುತ್ತೆ ಮತ್ತು ನಮ್ಮ ಸ್ನೇಹಿತರು ನಮ್ಮ ಬಂಧು ಬಳಗಗಳ ನಮ್ಮ ನಮ್ಗೆ ಬೇಕಾದ ಎಲ್ಲರೂ ಕೂಡ ಬರ್ತಾರೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀವಿ ಎಲ್ಲ ಕಡೆ ಸುತ್ತಾಡ್ತೀವಿ ನಮಗೆ ಬೇಜಾರು ಕೂಡ ಆಗೋಲ್ಲ ನಮಗಿರೋ ಎಲ್ಲ ಟೆನ್ಶನ್ಸು ಎಲ್ಲವೂ ರಿಲೀಫ್ ಆಗುತ್ತೆ ಹಾಗಾಗಿ ನನಗೆ ಚಳಿಗಾಲ ಅಂತ ಅಂದ್ರೆ ತುಂಬನೇ ಇಷ್ಟ